ನಾವು ವಿದ್ಯುತ್ತಿನಿಂದ ತುಂಬ ಅಪಾಯಗಳನ್ನ ನೋಡ್ತಿರೋದೇ ಜಾಸ್ತಿ ಆಗಿದೆ ಇತ್ತೀಚಿಗೆ ಅದರಲ್ಲೂ ಮಳೆ ಬರೋ ಸಮಯದಲ್ಲಿ ಮಳೆಗಾಲ್ದಲ್ಲಿ ಅಂತು ನಾವು ತುಂಬ ಅಪಾಯಗಳನ್ನ ನಾವು ನ್ಯೂಸಲೆಲ್ಲ ಓದ್ತಾ ಇರ್ತೀವಿ ಯಾಕೆ ಅಂತ ಅಂದರೆ ಲೈಟ್ ಕಂಬಗಳನ್ನು ಹಾಕಿರ್ತಾರೆ ಮತ್ತು ಮಳೆ ಜಾಸ್ತಿ ಆದಾಗ ಮರಗಳು ರೋಡಿಗೆ ಬಿದ್ದಾಗ ಅದನ್ನ ತಪ್ಸಲು ಅಂತ ಕರೆಂಟ್ ಸರಿ ಮಾಡೋರು ಹೋದಾಗ ಅವರು ಅದು ಕರೆಂಟ್ ಸರ್ಕ್ಯೂಟ್ ಆಗಿ ಅವ್ರು ಮುಟ್ಟಕ್ಕೆ ಹೋದಾಗ ಅವ್ರ್ಗೆ ಪೇಟಾ ಪೆಟ್ಟಾಗದೆ ಜಾಸ್ತಿ ಅದರಿಂದ ತುಂಬ ಜನ ಸತ್ತೋಗಿರೋರ್ನು ನಾವು ನೋಡೋದೇ ಜಾಸ್ತಿ ಆಗಿರುತ್ತೆ ಯಾಕಂದರೆ ಮಳೆಗಾಲದಲ್ಲಿ ತುಂಬ ಹುಷಾರಾಗಿರಬೇಕು ನೀರು ತಾಕ್ದಾಗ ವಿದ್ಯುತ್ ಅದು

ಯಾಕಂತ ಅಂತ ಅಂದರೆ ವಿದ್ಯುತ್ ನೀರಿಂದನೆ ಅದು ಬಳಕೆ ಆದ್ರು ಕೂಡ ನೀರಿಗೆ ವಿದ್ಯುತ್ ತುಂಬ ಬೇಗನೆ ಶಾಕ್ ಸರ್ಕ್ಯೂಟ್ ಆಗುತ್ತೆ ಆದ್ದರಿಂದ ಮಳೆಗಾಲ್ದಲ್ಲಿ ಏನಾಗುತ್ತೆ ವೈಯರ್ಗಳು ಏನಾದರು ಡ್ಯಾಮೇಜ್ ಆದಾಗ ಅದನ್ನು ಸರಿ ಮಾಡಬೇಕು ಇಲ್ಲ ರೋಡಿಗೆ ಮರಗಳು ಬಿದ್ದಾಗ ಮರಗಳನ್ನು ಎತ್ತೋಕೆ ಅಂತ ಹೋದಾಗ ವೈಯರ್ಗಳು ರೋಡಿಗೆ ಬಿದ್ದಿರ್ತವೆ ಆವಾಗ ಅದೇನಾರು ಡ್ಯಾಮೇಜ್ ಆದಾಗ ಮುಟ್ಟಕ್ಕೆ ಹೋದಾಗ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಎಕ್ಸ್ಪೈರ್ ಆಗಿರೋರು ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ಆದ್ದರಿಂದ ನಾವು ಕೇರ್ಫುಲ್ ಆಗಿ ಇರ್ಬೋದು ಮತ್ತು ಬರಿ ಮಳೆಗಾಲದಲ್ಲಿ ಅಂತ ಹೇಳಕ್ಕಾಗಲ್ಲ ಪ್ರತಿಯೊಂದು ನಾವು ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಮುಟ್ಟಬೇಕು ಅಂದರು ನಾವು ಹುಷಾರಾಗೆ ಮುಟ್ಟಬೇಕಾಗುತ್ತೆ ಯಾಕಂತ ಅಂತ ಯಾಕೆಂದರೆ ಇವಾಗ ಚಾರ್ಜರ್ ಮೊಬೈಲ್ಗೆ ಚಾರ್ಜ್ ಹಾಕೊಳ್ಳೋಕೆ ಹೋಗ್ತಿರ್ತೀವಿ ಬಟ್ ಅದು ವೈಯರ್ ಡ್ಯಾಮೇಜ್ ಆಗಿರುತ್ತೆ ಆವಾಗ ಮಿಸ್ ಆಗಿ ನಾವು ಅದು ಆ ತಾಮ್ರದ್ದು ವೈಯರ್ ಒಳಗಡೆ ಇರುತ್ತೆ ಅದನ್ನ ಮುಟ್ಟಕ್ಕೆ ಹೋದಾಗ ಅದು ಮಿಸ್ ಆಗಿ ಮುಟ್ಟಿದ್ದರೂನು ಕರೆಂಟ್ ಶಾಕ್ ಹೊಡಿಯುತ್ತೆ ಮತ್ತು ಮಿಕ್ಸಿಗಳು ಅಷ್ಟೇ ಎಷ್ಟೋ ಸಲ ನೀರಲ್ಲೇ ಇಟ್ಬಿಟ್ಟಿರ್ತಿವಿ ಆವಾಗ ಸ್ವಲ್ಪ ನೀರು ಶಾರ್ಟ್ ಸರ್ಕ್ಯೂಟ್ ಆದಾಗ ಮುಟ್ಟಕ್ಕೆ ಹೋದಾಗಲು ಅಲ್ಲೂ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ನಾವು ಪ್ರತಿಯೊಂದರಲ್ಲೂ ಕೇರ್ ಆಗಿರಬೇಕು ಮತ್ತು ಜನ್ಗಳು ಹೇಗೆ ಅಂತ ಮಳೆ ಬಂದಾಗ ವೈಯರ್ಗಳು ಮಳೆ ನೀರು ಒಳಗಡೆ ಬಿದ್ದೋಗಿರುತ್ತೆ ಬಿದ್ದೋಗಿರದು ಗೊತ್ತಿಲ್ದಲೆ ಎಷ್ಟೋ ಜನ ಆ ರೋಡ್ ದಾಟಕ್ಕೆ ಹೋಗಿರ್ತಾರೆ ಇಲ್ಲಿ ಬಂದು ನೀರು ಒಳ್ಗಡೆ ಮಳೆಯಿಂದ ಕ್ರಾಸ್ ಮಾಡಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಗೊತ್ತಿರೋದಿಲ್ಲ ಮಳೆ ಒಳಗಡೆ ವೈಯರ್ ಬಿದ್ದಾಗ ಅದನ್ನ ನೋ ನಡ್ಕೊಂಡು ಹೋಗ್ಬೇಕಾದರೆ ಇಡೀ ನೀರಿಗೇ ಅದು ವಿದ್ಯುತ್ ಏನಾಗಿರುತ್ತೆ ಎಲ್ಲ ಕಡೆ ಶಾಕ್ ಸರ್ಕ್ಯೂಟ್ ಆಗಿರುತ್ತೆ ನಾವು ಅಲ್ಲಿ ಕಾಲಿಟ್ಟಾಗ ಇಡೀ ನಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳ್ಬೇಕಾಗುತ್ತೆ ಆ ಆ ಸಂದರ್ಭದಲ್ಲಿ ನಾವು ಪ್ರತಿಯೊಂದನ್ನು ನೋಡ್ಕೊಂಡೇ ನಾವು ಆಚೆ ಹೋಗ್ಬೇಕಾಗತ್ತೆ ಇಲ್ಲಾಂತಂದರೆ ನಮ್ಮ ಪ್ರಾಣಕ್ಕೆ ತುಂಬ ಅಪಾಯ ಇರುತ್ತೆ ಮತ್ತು ಏನಾಗುತ್ತೆ ಅಂತಂದರೆ ನಾವು ಇದನ್ನೆಲ್ಲ ಹೇಗೆ ತಪ್ಪಸ್ಬೋದು ಅಂತ ಹೇಳಿದ್ರೆ ನಾವು ಮಳೆಗಾಲದಲ್ಲಿ ಏನಾದರು ಆ ಥರ ಹೆಚ್ಚು ಕಡಿಮೆ ಆಗಿದೆ ಅಂತ ಅಂದರೆ ಇಡೀ ಆ ವಿದ್ಯುತ್ ಲೈನ್ಗಳನ್ನೇ ನಾವು ಆಫ್ ಮಾಡಿರಬೇಕಾಗುತ್ತೆ ಯಾಕಂದರೆ ಎಲ್ಲಾ ಕಡೆ ಜಾಸ್ತಿ ಆದಾಗ ನಾವು ವಿದ್ಯುತ್ ಲೈನ್ನ ಆಫ್ ಮಾಡ್ಕೊಂಡಾಗ ಯಾವ್ರೇ ರೀ ಯಾವುದೇ ರೀತಿ ಕರೆಂಟ್ ಪಾಸ್ ಆಗ್ತಿರದಿಲ್ಲ ಆ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಎಲ್ಲ ಕಡೆ ನೋಡಿ ಮಾಡಿ ಸರಿ ಮಾಡಕ್ಕೂ ನಮ್ಗೊಂದು ಅನುಕೂಲ ಆಗುತ್ತೆ ಮತ್ತು ಮನೆಗಳಲ್ಲು ಅಷ್ಟೇ ಡ್ಯಾಮೇಜಿಂಗ್ ಚಾರ್ಜರ್ ವೈಯರ್ಗಳನ್ನ ಇಟ್ಕೊಂಡಿರ್ತೀವಿ ಹೇ ಬಿಡು ಏನಾಗದಿಲ್ಲ ಏನಾಗದಿಲ್ಲ ಏನಾಗದಿಲ್ಲ ಅಂತ ಇಟ್ಕೊಂಡಿರ್ತೀವಿ ಮತ್ತು ವಿಪರೀತ ಫೋನ್ಗಳನ್ನ ಯೂಸ್ ಮಾಡ್ಬೇಕಾದರು ಅಷ್ಟೇ ಮೊಬೈಲ್ ಹೀಟ್ಗಳು ಆಗ್ತಿರುತ್ತೆ ಆ ಸಂದರ್ಭದಲ್ಲಿ ಮೊಬೈಲ್ಗಳು ಎ ಬೇಗನೇ ಸಿಡ್ದು ನಮಗೆ ಅದು ಎಫೆಕ್ಟ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ಅದಕ್ಕೆ ವಿದ್ಯುತ್ತಿನಿಂದ ನಾವು ತುಂಬಾ ಹುಷಾರಾಗಿ ಇರಬೇಕಾಗತ್ತೆ ಎಲ್ಲಾ ಮೂಮೆಂಟಲ್ಲು ನಾವು ಕೇರ್ ಆಗೇನೇ ಆ ಫೋನ್ಗಳಿರ್ಬೋದು ಚಾರ್ಜರ್ ವೈಯರ್ಗಳಿರ್ಬೋದು ಎಲ್ಲಾದನ್ನು ನೋಡ್ಬೋದು ಅದು ತಪ್ಪಿಸೋಕೆ ಏನು ಮಾಡಬೇಕು ಅಂತ ಅಂದರೆ ನಾವು ನಾವು ಹುಷಾರಾಗಿರ್ಬೇಕು ಮೇಯ್ನು ನಾವು ಹುಷಾರಾಗಿದ್ದಾಗ ಯಾವುದೇ ರೀತಿ ಕೆಟ್ಟ ಸಂದರ್ಭಗಳು ಬರೋದಿಲ್ಲ ನಾವೇ ಹುಷಾರಾಗಿಲ್ಲ ಅಂತಂದಾಗ ತುಂಬ ತೊಂದರೆಗಳನ್ನು ನಾವು ಅನ್ಭವಿಸಬೇಕಾಗುತ್ತೆ ಆದ್ದರಿಂದ ನಾವು ಚಾರ್ಜರ್ ವೈಯರ್ಗಳು ಡ್ಯಾಮೇಜ್ ಆಗಿದೆ ಅಂದಾಗ ನಾವು ಅದನ್ನ ಯೂಸ್ ಮಾಡ್ಬಾರದು ಇಲ್ಲಾಂದರೆ ಅದಕ್ಕೆ ಟೇಪ್ಗಳನ್ನ ಸುತ್ಬೇಕು ಯಾ ಒಳಗಡೆ ಕರೆಂಟ್ ಶಾಕ್ ಹೊಡಿದಂಗೆ ಇಲ್ಲ ಟೇಪ್ಗಳನ್ನ ಸುತ್ತೋದಿರ್ಬೋದು ಮತ್ತು ಮಿಕ್ಸಿಗಳನ್ನೂ ಹಾಕಿರ್ತೀವಿ ಅದರಲ್ಲೂ ಡ್ಯಾಮೇಜಿಂಗ್ ಇದ್ದರೆ ಅದಕ್ಕೂ ವೈಯರ್ಗಳನ್ನು ಆಕದಿರ್ಬೋದು ಇಲ್ಲವಾ ಮರದ್ದು ಏನಾದರು ಕೆಳಗಡೆ ಇಟ್ಟು ಅದ್ರ ಮೇಲೆ ನಾವು

ಒಣ ಬಟ್ಟೆಯಿಂದ ನಾವು ತಂಪ್ಸಬೇಕಾಗುತ್ತೆ ಆಸೆ ಇಲ್ಲಾಂದರೆ ಮರ ಮರದ್ದು ಕೋಲ್ಗಳಿಂದ ನಾವು ತಂಬಿಸ್ಬೋದು ಬಿಟ್ಟರೆ ನೀರಿನ ನೀರಿಂದ ಹಾಕಿ ಅಥ್ವಾ ಇನ್ನೇನೋ ಮಾಡಕ್ಕೆ ಹೋದಾಗ ಅದು ಇನ್ನು ಜಾಸ್ತಿಯೇ ಆಗ್ತಾ ಹೋಗುತ್ತೆ ಆ ರೀತಿ ಇದ್ದಾಗ ನಾವು ಪ್ರತಿಯೊಂದೂನು ಹುಷಾರಾಗೆ ನಾವು ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಮನೆಗಳಲ್ಲೂ ಅಷ್ಟೇ ಆ ಥರ ಆಗಿದೆ ಅಂತ ಆದಾಗ ನಾವು ಮರದ್ದು ಇಟ್ಟು ಮರದ್ದು ಏನಾದರು ಮಣೆ ಏನಾದರು ಇಟ್ಕೊಂಡು ಅದರ ಮೇಲೆ ನಾವು ಚಾರ್ಜರ್ ವೈಯರ್ನ ಇಡ್ಬೋದು ಅಥ್ವಾ ನಾವು ಮಿಕ್ಸಿನ ಹಾಕ್ಬೋದು ಪ್ರತಿಯೊಂದೂನು ಹಾ ನಾವು ಹುಷಾರಾಗೆ ಹ್ಯಾಂಡ್ಲ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ಮತ್ತು ವಿದ್ಯುತ್ ಹೇಗೆ ಅಂತ ಅಂದರೆ ಅದು ಎಷ್ಟೇ ಕೇರ್ ಆಗಿ ಇದ್ದಾಗಲು ಮತ್ತು ಮನೆಗಳಲ್ಲಿ ಫೋ ಟಿವಿ ಹಾಕ್ದಾಗಾ ನಾವು ದೂರದರ್ಶನ ಏನು ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡ್ಬೇಕಾದರೆ ಎಷ್ಟೋ ಸರ್ತಿ ಮನೆಗಳಲ್ಲಿ ಆ ವೈಯರ್ ಡ್ಯಾಮೇಜ್ ಆಗಿರುತ್ತೆ ನಾವು ಗೊತ್ತಿಲ್ದೆ ಅದನ್ನು ಮುಟ್ಟಕ್ಕೆ ಹೋಗಿರ್ತಿವಿ ಆವಾಗ ಇಡೀ ಟಿವಿನೇ ಸುಟ್ಟೋಗೋ ಸಾಧ್ಯತೆಯೂ ತುಂಬ ಇರುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಇದ್ದಕಿದ್ದಂಗೆ ಮನೆನೇ ಹತ್ಕೊಂಡ್ ಉರಿಯುತ್ತೆ ಮತ್ತು ವಾ ಏನು ಬಟ್ಟೆ ಒಗಿಯೋಕೆ ವಾಷಿಂಗ್ ಮಿಷಿನ್ ಅಂತ ಯೂಸ್ ಮಾಡ್ತಿರ್ತೀವಿ ಅತಿಯಾಗಿ ಅದನ್ನು ಹಾಕ್ತಾ ಹಾಕ್ತಾ ನಾವು ಅದನ್ನು ಆಫ್ ಮಾಡಿದೆ ಹಾಗೆ ಬಿಟ್ಟಿರ್ತೀವಿ ಎಷ್ಟೋ ಸರ್ತಿ ಮರ್ತು ಎಲೆಕ್ಟ್ರಿಕ್ ಐಟಮ್ಗಳು ಹೇಗೆ ಅಂತ ಅಂದರೆ ನಮಗೆ ಗೊತ್ತಿರಲ್ಲ ಹೇಗೆ ಯೂಸ್ ಮಾಡಬೇಕಂತ ಗೊತ್ತಿಲ್ದಲೆ ಹಾಗೆ ನಾವು ಮರ್ತು ಏನಾದರು ಹಾಗೆ ಬಿಟ್ಟಿದ್ದರೆ ಅದು ತಾನು ತಾನಾಗೇ ಬೆಂಕಿ ಹಚ್ಕೊಂಡಿರುತ್ತೆ ಇಲ್ಲಾಂತಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಇಡೀ ಆ ಮನೆನೇ ಹತ್ಕೊಳೋ ಸಾಧ್ಯತೆಯೂ ತುಂಬ ಇರುತ್ತೆ ಅದರಿಂದ ನಾವು ಪ್ರತಿಯೊಂದು ಕೆಲಸದಲ್ಲು ಹುಷಾರಾಗಿ ಈ ಕೆಲಸನ ಇವಾಗಲೇ ಆಫ್ ಮಾಡಬೇಕು ಅದನ್ನ ಹಾಗೆ ಬಿಡ್ಬಾರದು ಮತ್ತು ನಾವು ನೀರು ಕಾಯ್ಸ್ಕಳಕೆ ಅಂತ ಹೀಟರ್ ಹಾಕಿರ್ತೀವಿ ಹೀಟರ್ ಹೇಗೆ ಅಂತ ಅಂದರೆ ನೀರೊಳಗಡೆ ಹೀಟ್ರ್ ಹಾಕಿರ್ತೀವಿ ಅದನ್ನು ಮರದಿಂದ ಇಟ್ಟು ಹಾಕಿರ್ಬೇಕು ಇನ್ನ ನಮಗೆ ಗೊತ್ತಿಲ್ಲದೇ ಎಷ್ಟೋ ಸರ್ತಿ ಹೀಟ್ರ್ ಹಾಕಿದ್ದೀವಿ ಅಂತ ಗೊತ್ತಿಲ್ಲದೇನೆ ಮುಟ್ಟಕ್ಕೆ ಹೋಗಿರ್ತಿವಿ ಆ ಸಂದರ್ಭದಲ್ಲಿ ನೀರನ್ನು ಮುಟ್ಟಿದರೆ ಹೀಟ್ರ್ ಒಡ್ದೆ ಒಡೆಯುತ್ತೆ ಆವಾಗ ಸ್ವಿಚ್ ಆಫ್ ಮಾಡ್ಕೊಂಡು ಅದನ್ನು ಎತ್ತಿ ಮರದಿಂದ ಎತ್ತಿ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು ಆವಾಗ ನೋಡಬೇಕು ಬಿಟ್ಟರೆ ಎಷ್ಟೋ ತುಂಬ ಸಂದರ್ಭಗಳಲ್ಲಿ ಎಲೆಕ್ಟ್ರಿಕ್ ಐಟಮ್ ವಿದ್ಯುತ್ ಅಂತೂ ಆಯ್ ಜಾಸ್ತಿ ತುಂಬ ಜನ ಇಟರ್ ಹಾಕ್ಬೇಕಾದ್ರೆ ಗೊತ್ತಿಲ್ಲದೇ ಮುಟ್ಟಿ ಕರೆಂಟ್ ಒಡ್ಸ್ಕೊಂಡಿರೋರೆ ಜಾಸ್ತಿ ಜನನ ನೋಡ್ಬೋದಾಗುತ್ತೆ ಆದ್ದರಿಂದ ನಾವು ಪ್ರತಿಯೊಂದರಲ್ಲೂ ಕೇರ್ಫುಲ್ಲಾಗಿ ಹುಷಾರಾಗಿ ವಿದ್ಯುತ್ತನ್ನು ಬಳಸ್ತಾ ಹೋಗ್ಬೇಕು ಇನ್ನೂ ಮತ್ತೆ ಹೇಳಬೇಕು ಅಂದರೆ ಮಳೆಗಾಲ್ದಲ್ಲಂತು ನಾವು ವಿದ್ಯುತ್ತಿಂದ ತುಂಬಾ ಹುಷಾರಾಗಿರ್ಬೇಕಂದರೆ ತುಂಬ ಜಾಸ್ತಿ ವಿದ್ಯುತ್ತಿನಿಂದ ಏಟ್ ಆಗೋದಂದರೆ ಮಳೆಗಾಲದಲ್ಲಿ ನಮಗೆ ಗೊತ್ತಿಲ್ಲದೇ ಮನೆಗಳ ಮೇಲೆ ನೀರು ಬೀಳ್ತಾಯಿರುತ್ತೆ ಆವಾಗ ಆ ವೈಯರ್ಗಳೆಲ್ಲ ಮನೆ ಮೇಲೆ ಬಿದ್ದಿರುತ್ತೆ ನಾವು ಸರಿ ಮಾಡಬೇಕು ಅಂತ ಹೋದಾಗ ಗೊತ್ತಿಲ್ಲದೇ ವೈಯರ್ ಮುಟ್ಟಿ ಅದರಿಂದ ಅಪಘಾತ ಆಗಿ ಎಷ್ಟೋ ಜನ ಸಾವನ್ನು ಅನ್ಭವ್ಸಿರೋರನ್ನೂ ನಾವು ನೋಡ್ತಿರ್ತೀವಿ ಹಾಗಿದ್ದಾಗ ನಾವು ಪ್ರತಿಯೊಂದರಲ್ಲೂ ನಾವು ಹುಷಾರಾಗಿ ವಿದ್ಯುತ್ತನ್ನು ಬಳಸಬೇಕು ಮತ್ತು ಅದ್ರದ್ದೇ ಆದ ಕೆಲವು ಏನೇನು ಸೇಫ್ಟಿ ಮೇಝರ್ಮೆಂಟ್ಗಳಿರುತ್ತೆ ಅದು ಎಲ್ಲದನ್ನು ಬಳ್ಸ್ಕಂತಾ ಹೋಗ್ಬೇಕಾಗತ್ತೆ ನಾವು ಬಳಸಿ ನಾವು ವಿದ್ಯುತ್ತನ್ನ ಮುಟ್ಬೇಕು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ನಾವು ಮುಟ್ಟಕ್ಕೆ ಆಗದಿಲ್ಲ ಮತ್ತು ಕೈಯಿಂದನು ನಾವು ಸಡನ್ನಾಗಿ ಸ್ವಿಚ್ ಆಫ್ ಮಾಡಬೇಕು ಅಂದಾಗೂ ಕೈಯಲ್ಲಿ ಸಡನ್ನಾಗಿ ಹೋಗಿ ಸ್ವಿಚ್ನ ಮುಟ್ಬಾರದು ನೀರು ಸ್ವಿಚ್ಚು ವಿದ್ಯುತ್ ಅದ್ರ ಒಳಗಡೆ ಅದರಲ್ಲಿ ಶಾಕ್ ಸರ್ಕ್ಯೂಟ್ ಆಗ್ತಿರದರಿಂದ ನಾವು ಸಡನ್ನಾಗಿ ನೀರಲ್ಲಿ ಮುಟ್ದಾಗ ನಮಗೆ ಕರೆಂಟ್ ಒಡಿಯುತ್ತೆ ಅದರಿಂದ ನಾವು ಕೈನ ಒರ್ಸ್ಕೊಂಡು ಇರ್ಬೋದು ಇಲ್ಲಾಂತಂದರೆ ನಾವು ಕೈಗೆ ಮರದ್ದು ಏನಾದರು ಇಟ್ಕೊಂಡು ಅದರಿಂದ ನಾವು ಮುಟ್ಟಿದರೆ ಅದು ಏನು ಆಗದಿಲ್ಲ ಅದೇ ನಾವು ಕೈಯಲ್ಲಿ ನೀರು ಮಾಡ್ಕೊಂಡು ವೈಯರ್ ಮುಟ್ಟೋದು ಸ್ವಿಚ್ ಮುಟ್ಟೋದು ಅಥ್ವಾ ಏನಾದರು ಎಲೆಕ್ಟ್ರಿಕ್ ಐಟಮ್ಗಳನ್ನು ನಾವು ಆಪ್ರೇಟ್ ಮಾಡೋಕೆ ಹೋದಾಗ ಅದು ತುಂಬ ಕಷ್ಟ ಆಗದೇ ಜಾಸ್ತಿ ಇರುತ್ತೆ ಅದರಿಂದ ಆ ರೀತಿ ಇದೆಲ್ಲ ರೀತಿ ಇದ್ದಾಗ ನಾವು ವಿದ್ಯುತ್ತನ್ನು ತುಂಬ ನೀಟಾಗಿ ಉಪ್ಯೋಗಿಸಬೇಕಾಗುತ್ತೆ ಮನೇಲು ಪ್ರತಿ ದಿನ ನಾವು ವಿದ್ಯುತ್ತನ್ನ ಬಳಕೆ ಮಾಡೋದರಿಂದ ಬಳಕೆ ಮಾಡೇ ಮಾಡ್ತೀವಿ ಅದರಿಂದ ಚಾರ್ಜರ್ ಇರ್ಬೋದು ಪ್ರತಿಯೊಂದಕ್ಕೂ ನಾವು ವಿದ್ಯುತ್ತಿಗೆ ತುಂಬ ಅಡಿಕ್ಟ್ ಆಗಿರೋದರಿಂದ ನಾವು ಪ್ರತಿಯೊಂದುನು ಹುಷಾರಾಗಿ ಅದರಿಂದ ಬಳಸಬೇಕು ಮತ್ತು ಅದ್ರದ್ದೇ ಆದ ಕೆಲವು ನಿಯಮಗಳಿರುತ್ತೆ ಅದ್ರದ್ದೇ ಆದ ರೀತಿ ಬಳಸಬೇಕು ಎಲ್ಲದರಲ್ಲೂ ಸಡನ್ ಸಡನ್ನಾಗಿ ನಾವು ಮುಟ್ಟಕ್ಕೆ ಹೋಗ್ಬಾರ್ದು ಮಾಡಕ್ಕೆ ಹೋಗ್ಬಾರ್ದು ಅದರಿಂದ ಆಫ್ ಮಾಡಿ ಸ್ವಿಚ್ಚಗಳಿಂದ ದೂರ ಇದ್ದು ಕರೆಂಟಿಂದ ದೂರ ಇದ್ದು ನಾವು ಪ್ರತಿಯೊಂದು ಸೇಫ್ಟಿ ಮೆಝರ್ಮೆಂಟ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ವಿದ್ಯುತ್ತುನ್ನು ಬಳಸ್ಬೇಕು ಮತ್ತು ಮಕ್ಕಳು ಹೋಗಿ ಗೊತ್ತಿರದಿಲ್ಲ ಹೋಗಿ ಹೀಟರ್ನ ಮುಟ್ಟೋವಂಥದ್ದು ನೀರು ಮುಟ್ತಿರ್ತಾರೆ ಮತ್ತು ಗೊತ್ತಿಲ್ದಲೇ ಸ್ವಿಚ್ ಆಫ್ ಮಾಡೋಕೆ ಹೋಗ್ತಿರ್ತಾರೆ ಆವಾಗೆಲ್ಲ ಅವ್ರ್ಗೆ ಬುದ್ಧಿ ಹೇಳಿ ಅವ್ರ್ಗೆ ಎಲ್ಲಾನು ಸೇಫ್ಟಿಯಿಂದ ಕೇರ್ಫುಲ್ಲಾಗಿ ನೋಡ್ಕೊಳೋ ಥರ ನಾವು ಮಾಡ್ಬೇಕಾಗುತ್ತೆ